ನನಗೆ ಹೊರಾಂಗಣದಲ್ಲಿ ಆಟಗಳನ್ನು ಆಡೋದು ಅಂದರೆ ತುಂಬ ಇಷ್ಟ ಅದರಲ್ಲು ಸಹ ಈಜುವುದು ಅಂದರೆ ತುಂಬ ಇಷ್ಟ ಈ ಬೇಸಿಗೆಯ ಕಾಲದಲ್ಲಿ ಈಜುವುದೂ ಒನ್ ನಂಗೆ ತುಂಬ ಇಷ್ಟವಾದ ಆಟ ಹಾಗೆ ಈಜುವುದನ್ನು ಕಲಿಯೋದಕ್ಕೆ ತುಂಬ ತರಬೇತಿಗಳನ್ನು ಸಹ ತೊಗೊಂಡಿದ್ದೆ ಈಗ ಎಲ್ಲ ಅನುಭವಗಳ ನಂತರ ಈಜುವುದು ತುಂಬ ಚೆನ್ನಾಗಿಯೇ ಬರುತ್ತದೆ ಅದಾದನಂತರ ಕ್ರಿಕೆಟ್ ಕ್ರಿಕೆಟ್ ಎಂಬುದು ಬರಿ ಪುರುಷರಿಗೆ ಅಂತ ಮೀಸಲಾಗಲಿ ಸ್ಥಿರವಾಗಲಿ ಇಲ್ಲ ಇದು ಹೆಣ್ಣು ಮಕ್ಕಳಿಗೂ ಸಹ ಒಂದು ಆಟವನ್ನು ಆಟವಾಗಿ ಆಡೋದನ್ನು ಕಾಣಬಹುದಾಗಿದೆ ಕ್ರಿಕೆಟನ್ನು ಆಡುವುದರ ಜೊತೆಗೆ ನೋಡುವುದು ನನ್ನ ಹವ್ಯಾಸವಾಗಿದೆ ತದನಂತರ ಟ್ರಕ್ಕಿಂಗ ಟ್ರಕ್ಕಿಂಗ ಅಂದರೆ ನಂಗೆ ತುಂಬ ಇಷ್ಟ ಹಾಗೆ ನನ್ನ ಗೆಳತಿಯ ಅತ ಗೆಳೆಯರ ಜೊತೆ ಟ್ರಕ್ಕಿಂಗ ಹೋಗುವುದೆಂದ್ರೆ ತುಂಬ ಇಷ್ಟ ಅದು ಹಲವಾರು ಅನುಭವಗಳನ್ನು ನನಗೆ ಕೊಡ್ತದೆ ಈಗ ಟ್ರಕ್ಕಿಂಗಾ ಅಂದರೆ ನಾವು ಇತ್ತೀಚೆಗೆ ಕುದುರೆ ಮುಖಕ್ಕೆ ಹೋಗಿದ್ದು ಅಲ್ಲಿ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಅನುಭವಗಳು ಸಹ ಸಿಕ್ತು ಈ ಟ್ರಕ್ಕಿಂಗ್ ಎಂಬುವುದು ಗುಡ್ಡ ಕಾಡು ಗಳಲ್ಲಿ ಹೋಗೋದು ಅಂದರೆ ನಂಗೆ ತುಂಬ ಇಷ್ಟ ಹಾಂ